ನಮ್ಮಲ್ಲಿ ಬರುವ ಹಬ್ಬಗಳ ಅಡುಗೆಗಳೇ ನಮಗೆ ಒಂಥರ ಖುಷಿ ಹಬ್ಬ ಬರಲಿಯಪ್ಪ ಬೇಗ ಬೇಗ ಬರಲಿ ತಿಂಡಿ ತಿನಿಸು ತಿನ್ನಕ್ಕೆ ಆಹಾ ಅಂತಂದು ಬಾಯಲೆಲ್ಲ ನೀರು ಸುರಿಸ್ತಿರ್ತೀವಿ ವರ್ಷದ ಮೊದಲ್ನೇ ಹಬ್ಬನೇ ಸಂಕ್ರಾಂತಿ ಎಳ್ಳು ಬೆಲ್ಲ ಹಂಚದು ಮನೆ ಶುಚಿಗೊಳ್ಸೋದು ಜಳಕ ಮಾಡೋದು ಎಳ್ಳು ಬೆಲ್ಲ ಹಂಚದು ಅವತ್ತಿನ ದಿನ ಏನು ಸ್ ಶೀರ ಹುಗ್ಗಿ ಮಾಡೋದು ಮತ್ತು ಇಲ್ಲ ಜಾರು ಕಡುಬು ಅಂತ ಮಾಡಿ ದೇವ್ರಿಗೆ ನೈವೇದ್ಯ ಮಾಡೋದು ಕೆಲವೊಬ್ಬರು ಅಕ್ಕಿ ಹೋಳ್ಗಿ ಎಳ್ಳು ಹೋಳ್ಗಿ ಶೇಂಗಾ ಹೋಳ್ಗೆ ಈ ಥರ ಎಲ್ಲ ನಾನಾ ದಿನ್ಸರಿ ಅಡುಗೆ ಮಾಡ್ತಾರೆ ಆಮೇಲೆ ಶಿವರಾತ್ರಿ ದಿನ ಶಿವನ ಆರಾಧನೆ ಆಗಿರುವುದರಿಂದ ಅವತ್ತು ಉಪವಾಸ ವ್ರತಗಳು ಇರುತ್ತವೆ ಬೆಳಿಗ್ಗೆನೇ ನಾಲ್ಕು ಗಂಟೆಗೆ ಎದ್ದು ಜಳಕ ಮಾಡಿ ಮನೆ ಶುಚಿಗೊಳಿಸಿ ಎಲ್ಲ ದೇವರ ಪೂಜೆ ಗೀಜೆ ಮಾಡಿ ಎಲ್ಲ ಮುಗಿಶಿ ಅವರು ಉಪವಾಸ ಇರ್ತಾರಲ್ವ ಅವರೂ ದೇವರಿಗೆ ನೈವೇದ್ಯಕ್ಕಂತನೇ ಬೇರೆ ಸಪ್ರೇಟ್ ಹಣ್ ತಂದಿರ್ತಾರೆ ಮತ್ತು ತಾವೂ ಹಣ್ಣು ತಿಂದು ಅವತ್ತಿನ ದಿನ ಉಪವಾಸ ವ್ರತಗಳನ್ನು ಮಾಡಿ ದೇವರಿಗೆ ಇದು ಗೋಧಿ ಹುಗ್ಗಿನೋ ಶಾವ್ಗೆನೋ ಹಾಕಿ ದೇವರಿಗೆ ನೈವೇದ್ಯ ಮಾಡ್ತಾರೆ ಹಾಗೆ ಸಹ ಹೋಳ್ಗಿ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ತಾರೆ ನಾಡ ಹಬ್ಬ ದಸರಾ ಹಬ್ಬ ಅಂದ ತಕ್ಷ್ಣವೇ ನೆನಪಾಗೋದು ದೇವತೆಗಳ ಆರಾಧನೆ ಅದು ಒಂಬತ್ತು ದಿನ ಇರುತ್ತೆ ಅದರಲ್ಲಿ ಸಿಹಿನೂ ಮಾಡ್ತಾರೆ ಇದು ಮಾಂಸನೂ ಮಾಡ್ತಾರೆ ಸಿಹಿ ತಿನಿಸು ಅಂದರೆ ಹೋಳ್ಗಿ ಮಾಡ್ತಾರೆ ಬೆಲ್ಲದ ಹೋಳ್ಗಿ ಎಳ್ಳು ಹೋಳ್ಗಿ ಕಡ್ಲೆ ಹೋಳ್ಗಿ ಈ ಥರ ಹೋಳ್ಗಿಗಳನ್ನು ಮಾಡ್ತಾರೆ ಏನು ಹೋಳ್ಗಿ ತುಪ್ಪ ತಿಂದರೆ ನಾವು ಬಾಯಾಗೆ ನೀರೇ ಬರತ್ತೆ ಹೋಳ್ಗಿ ತುಪ್ಪ ನೆನೆಸ್ಕೊಂಡ್ರೆ ಮಾಡ್ತಾರೆ ನಂತರ ಖಾಂಡ ಪೂಜೆ ದಿನ ಅಂತ ಮಾಂಸ ಮಾಡ್ತಾರೆ ವಾಹನ ಇದ್ದವರು ಮಾಡ್ತಾರೆ ವಾಹನ ಇಲ್ಲದವ್ರೂ ಸಹ ಮಾಂಸ ಮಾಡಿ ದೇವರಿಗೆ ನೈವೇದ್ಯ ಅಂತಂದನ್ನು ಮಾಡ್ತಾರೆ ದೀಪಾವಳಿಗೂ ಸಹ ಬೇಳೆ ಹಾಕಿ ಹೋಳ್ಗಿ ಮಾಡ್ತಾರೆ ಮನೆಯೆಲ್ಲ ಶುಚಿಗೊಳ್ಸಿ ಜಳಕ ಮಾಡಿ ಬೇಳೆ ಹಾಕಿ ಹೋಳ್ಗಿ ಮಾಡಿ ಅನ್ನ ಸಾಂಬಾರು ಸಂಡ್ಗೆ ಮೆಣ್ಸಿನ್ಕಾಯ್ ನಾನಾ ರೀತಿಯ ಅಡುಗೆಗಳನ್ನ ಮಾಡಿ ದೇವರಿಗೆ ಅರ್ಪಿಸಿ ಅವತ್ತಿನ ದಿನ ದೀಪ ಬೆಳಗೋದ್ರ ಮೂಲಕ ದೀಪಾವಳೀನ ಆಚರಿಸ್ತಾರೆ ಕೆಲವೊಂದು ಕಡೆ ಊರ ಹಬ್ಬ ಅಂತ ಇರ್ತವೆ ಈ ನಮ್ಮೂರ ಹಬ್ಬ ನಮ್ಮೂರ ಹಬ್ಬ ಅಂತಂದು ಅದು ಊರಲ್ಲಿ ಸ್ಪೆಷಲ್ ಆಗಿರೋ ಅಡುಗೆಗಳನ್ನ ಮಾಡ್ತಿರ್ತಾರೆ ಕೆಲವೊಂದು ಕಡೆ ಪಾಂಡ್ರ ದೀಪಾವಳಿಗೆ ಪಾಂಡ್ರಂಗನ್ನು ಕಳ್ಸೋಕ್ಕೆ ಶಾವ್ಗೇನ ಶಾವ್ಗೇನೇ ನಿಯಮಿತ ಮಾಡಿ ನೈವೇದ್ಯ ಮಾಡ್ತಾರೆ ಪಾಂಡ್ರಂಗನ್ನು ಕಳಿಸೋ ದಿನ ಮತ್ತು ಭರಮಪ್ಪ ಅಂತಲೂ ಒಂದು ದಿನ ಮಾಡ್ತಾರೆ ದೀಪಾವಳಿ ಮೂರನೇ ದಿನ ಮಾಡ್ತಾರೆ ಅದು ಭರಮಪ್ಪ ಅಂತ ಅವತ್ತು ಸಾಯಂಕಾಲ ಅಡಿಕೆ ಒಡೆಯದು ಗುಂಡಿಟ್ಟು ಅದನ್ನು ತೊಳೆದುಬಿಟ್ಟು ಅಕ್ಕಿ ಹಾಕಿ ಅದ್ರ ಮೇಲೆ ಗುಂಡಿಟ್ಟು ಅದಕ್ಕೆ ಪೂಜೆ ಮಾಡಿ ಸೂರ್ ಕರ್ಜಿಕಾಯಿ ಅಂತ ಮೈದಾ ಹಿಟ್ಟಲ್ಲೇ ಏನಪ್ಪ ಅದು ಅಗ್ಲವಾಗಿ ಮಾಡಿ ಯಾವ ಥರ ಅಂದರೆ ಪೂರಿ ಅಷ್ಟು ಅಗಲ ಮಾಡಿ ಅದರಲ್ಲಿ ಬೆಲ್ಲ ಜಜ್ಜಿ ಹಾಕಿ ಕರ್ಜಿಕಾಯ್ ಟೈಪಲ್ಲಿ ಮಡಚಿ ಎಣ್ಣೆಲ್ಲಿ ಕರಿದು ಸೋರ್ ಕರ್ಜಿಕಾಯ್ ಅಂತ ಮಾಡಿ ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡಿ ಆಮೇಲೆ ಅದು ನಮ್ಮ ಹೊಟ್ಟೆಗ್ ಹಾಕ್ಕೊಳೋದ್ ಅದನ್ನ ಸೋರ್ ಕರ್ಜಿಕಾಯ್ ಅಂತ ಅದು ಆಮೇಲೆ ಕೆಲವೊಂದು ಕಡೆ ವರ್ಷ ವರ್ಷ ಹಬ್ಬಗಳಿರ್ತವೆ ಏಯ್ ನಮ್ಮೂರ ಜಾತ್ರೆ ನಮ್ಮೂರ ಜಾತ್ರೆ ಅಂತ ಕಾರ್ತಿಕೋತ್ಸವ ಮಾಡ್ತಾರೆ ಮೊದ್ಲ್ನೇ ದಿನ ಬೂಂದಿ ತರಿಸಿರ್ತಾರೆ ಹುಗ್ಗಿ ತರಿಸಿರ್ತಾರೆ ದಾಣಿ ತರಿಸಿರ್ತಾರೆ ಬಂದ ಬೀಗರಿಗೆಲ್ಲ ನಾಷ್ಟಾ ಮಾಡಿಕೊಡೋದು ಉಪ್ಪಿಟ್ಟು ಬೆಳಿಗ್ಗೆ ಉಪ್ಪಿಟ್ಟು ಮಧ್ಯಾಹ್ನ ಬೂಂದಿ ಕೊ ಅನ್ನ ಸಾಂಬಾರು ಮಾಡಿಕೊಡ್ತಾರೆ ರಾತ್ರಿಯೂ ಅನ್ನ ಸಾಂಬಾರು ಬೂಂದಿ ದಾಣಿ ಹುಗ್ಗಿ ಕೊಡ್ತಾರೆ ಕಾರ್ತಿಕೋತ್ಸವದ ದಿನ ಬೇಳೆ ಹಾಕಿ ಹೋಳ್ಗಿ ಮಾಡಿ ಹನ್ಮಪ್ಪಂಗಡಿಗೆ ಬೇಡಿಕೊಂಡಿರ್ತಾರೆ ಅವ್ರು ಹರ್ಕೆಗಳನ್ನ ಬೇಡಿಕೊಂಡಿರ್ತಾರೆ ಆ ದಿನ ಅಲ್ಲಿ ಹನುಮಪ್ಪನ ಗುಡಿಗೆ ಹೋಗಿ ದೀನಮಸ್ಕಾರ ಅಂತಂದು ಹಾಕ್ಕೊಂತ ಹೋಗಿ ಆ ಮಾಡಿರತಕ್ಕಂಥ ಅಡುಗೆಯನ್ನೆಲ್ಲ ಹನ್ಮಪ್ಪಗೆ ಕೊಟ್ಟು ನೈವೇದ್ಯ ಮಾಡಿಸಿ ಅವು ಅವರಿಗೆ ದೀನಮಸ್ಕಾರ ಹಾಕಿದವ್ರಿಗೆ ಹೊಸ ಬಟ್ಟೆಯನ್ನ ಕೊಟ್ಟು ಉಟ್ಟುಕೊಂಡು ಆಮೇಲೆ ಮನೆಗೆ ಬಂದು ಆನಂತ್ರನೇ ಎಲ್ಲರೂ ಕೂತ್ಕೊಂಡು ಊರ್ಲಿಂದ ಬೀಗ್ರು ಬಂದಿರ್ತಾರೆ ಜಗ್ಗು ಜನ ಬಂದಿರ್ತಾರೆ ಆಗ ಒಳಕ್ಕೆ ಹೊರಕ್ಕ ಅಡ್ಡಾಡಿದಾಗ ಒಂದು ಸಂಭ್ರಮ ಅದು ಸಂತೋಷದಿಂದ ಸಂಭ್ರಮ ಪಡ್ತಿರ್ತಾರೆ ಅವತ್ತಿನ ದಿನ ಎಲ್ಲರೂ ಸೇರಿ ಕುತ್ಕೊಂಡು ಹೋಳ್ಗಿ ಊಟ ಮಾಡಿ ಕಾರ್ತಿಕೋತ್ಸವನ್ನ ಆಚರಿಸ್ತಾರೆ ಊಟ ಮಾಡಿ ನಂತರ ಸಾಯಂಕಾಲ ನಾಲ್ಕೈದು ಗಂಟೆಗೆ ಇದಕ್ಕೆ ಹೋಗ್ತಾರೆ ಗಿಡ ಅಂತ ಆಗುತ್ತೆ ಅದು ಬನ್ನಿ ಗಿಡವೋ ಅಥವಾ ಪತ್ರೆ ಗಿಡ ಅಂತ ಇರುತ್ತೆ ಆ ಗಿಡಾನ ಕತ್ ಕೈಲೇ ಕಟ್ ಮಾಡ್ಕೊಂಡ್ಬಂದು ಐದು ಹನ್ಮಪ್ಪನ ಗುಡಿಲಿಂದ ಐದು ಹೆಜ್ಜೆ ದೂರ ಐದು ಸ್ ಹತ್ತು ಎಲೆ ಹಾಕಿ ಒಂದು ಎಂತೆ ಹಾಕಿರ್ತಾರಲ ಅದಕ್ಕ ಮಳ್ಗಿಲಿಂದ ಜಿಗಿದು ಮುಳ್ಳಿನ ಮೇಲ್ ಬೀಳ್ತಾರೆ ಮತ್ತು ಕೆಲವೊಬ್ರು ಆ ಮುಳ್ಳಿನ ಅಲ್ಲೇ ಪಕ್ಕದಲ್ಲೇ ನಿಂತ್ಕೊಂಡು ಮುಳ್ಯಾಗ ಬಿದ್ದವ್ರ್ನ ಎಳ್ಕೊಳ್ತ ಇರ್ತಾರೆ ಮುಳ್ಳೆತ್ತಿ ಈ ಥರ ಮುಳ್ಳು ಹಾರೋದರಿಂದ ಅವ್ರ್ಗೆ ಏನೂ ಆಗೋಲ್ಲ ಹನ್ಮಪ್ಪನ ಗುಡೀವರ್ಗೂ ಅದನ್ನು ಹಾಕ್ಕೊಂತ ಹಾಕ್ಕೊಂತ ಬಂದು ಅದ್ರಾಗೆ ಕೆದ್ರಿಕ್ಯಂತ ಕೆದ್ರಿಕ್ಯಂತ ಎದ್ದು ಬಂದು ಅವತ್ತು ಕಾರ್ತಿಕೋತ್ಸವ ಮುಗೀತೈತಿ ನೈಟ್ ಅದನ್ನು ಹನ್ಮಪ್ಪನ ಮುಂದೆ ಹೊಂಡ ಅಂತ ಇರ್ತೈತಿ ಅದ್ರಾಗೆ ಹಾಕಿ ಸುಟ್ಟು ಅದ್ರಲ್ಲಿ ಕೆಂಡದಲ್ಲಿ ಆಯೋರು ಇರ್ತಾರೆ ಆಯ್ತಾರೆ ಆ ಥರ ಎಲ್ಲ ನೈವೇದ್ಯ ಮಾಡ್ತಾರೆ ಎಳ್ಳಮಾಸ್ಯೆ ದಿನ ಏನಪ್ಪ ಅಂದರೆ ಬೆಳಿಗ್ಗೆನೇ ಎದ್ದು ಎಲ್ಲ ದೇವಸ್ಥಾನಗಳಿಗೆ ಜಾಸ್ತಿ ಹೋಗೋರ್ ಇರ್ತಾರೆ ಎಳ್ಳಮಾಸ್ಯೆ ದಿನ ಎಳ್ಳೆಲ್ಲ ಎಳ್ಳು ಕುಟ್ಟಿ ದೀಪ ಮಾಡಿ ದೀಪಾಲಂಕಾರನೂ ಮಾಡ್ತಾರೆ ದೇವರಿಗೆ ಎಳ್ಳು ಬೆಲ್ಲ ಜಜ್ತಾರೆ ಹೀಗೆ ಅಡುಗೆ ನಾನಾ ರೀತಿ ಮಾಡ್ತಾರೆ ಕೆಲವೊಂದು ಹಬ್ಬಗಳಲ್ಲಿ ಚಿಕನ್ ಊಟ ಮಾಡ್ತಾರೆ ಊರ ಹಬ್ಬ ದುರ್ಗಮ್ಮನ ಜಾತ್ರೆ ಎಲ್ಲ ಊರಲ್ಲಿ ಏಯ್ ನಮ್ಮೂರ ಹಬ್ಬ ಅಪ್ಪ ಇದು ಕ ದುರ್ಗಮ್ಮನ ಜಾತ್ರೆ ನಮ್ಮೂರ ದುರ್ಗಮ್ಮನ ಜಾತ್ರೆ ಅಂತಿರ್ತಾರೆ ಹಾಗೆ ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಸಹ ಮಾಡ್ತಿರ್ತಾರೆ ಆ ದುರ್ಗಮ್ಮನ ಜಾತ್ರೆಯಲ್ಲಿ ಫಸ್ಟ್ನೇ ದಿನ ಎಲ್ಲ ಹೆಣ್ಣು ದೇವ್ರುಗಳಿಗ್ ದೇವತೆಗಳಿಗೆ ಉಡಿ ತುಂಬೋದ್ರ ಮೂಲಕ ಬೇಳೆ ಅಕ್ಕಿ ಹೋಳ್ಗಿ ಮಾಡಿ ಎಲ್ಲ ಮನೆ ಸ್ವಚ್ಛಗೊಳಿಸಿ ಜಲ್ ಎಲ್ಲರೂ ಜಳಕ ಮಾಡಿ ದೇವರಿಗೆ ಉಡಿ ತುಂಬ್ಕಂಡ್ ಬರ್ತಾರೆ ಉಡಿ ತುಂಬ್ಕಂಬರ್ತಾರ ಉಡಿ ತುಂಬ್ಕಂಬಂದು ಬಂದು ಎಲ್ಲರೂ ಹೋಳ್ಗಿ ಊಟ ಮಾಡ್ತಾರೆ ಹೋಳ್ಗಿ ಊಟ ಮಾಡಿ ರೆಷ್ಟ್ ಮಾಡಿ ಮರುದಿನ ಅದನ್ನು ಏನು ಬೇಡಿಕೊಂಡಿರ್ತಾರಲ ಒಂದೊಂದು ಮನೆಯವರು ಒಂದು ಕುರಿನೋ ಎರಡು ಕುರಿನೋ ಮೂರು ಕುರಿನೋ ಅಂತ ಮಾಡ್ತಿರ್ತಾರೆ ದೇವರಿಗೆ ದೇವತೆಗೆ ಬಲಿ ಕೊಡ್ತಾರೆ ದುರ್ಗಮ್ಮಂಗೆ ಬಲಿ ಕೊಡೋದ್ರ ಮೂಲಕ ಆ ಊರ ಶಾಂತಿ ಕಾಪಾಡಮ್ಮ ಅಂತ ಬಲಿ ಕೋಡ್ತಾರಂತೆ ಹಾಗೇ ಅದನ್ನು ಮಾಡ್ತಾರೆ ಈಗ ಕೆಲವೊಬ್ಬರು ಬೇಡ್ಕೊಂಡ್ಲಿರ್ದೋರು ಉ ಜ ಬೀಗ್ರನ್ನು ಕರೆಸ್ತಾರೆ ಎಲ್ಲರಿಗೂ ಫೋನ್ ಹಚ್ಚ್ ಹೇಳಿರ್ತಾರ್ ನಮ್ಮೂರ ಜಾತ್ರೆಗ್ ಬನ್ರೀ ಅಂತಂದು ಎಲ್ಲರೂ ಹೋಗಿರ್ತಾರೆ ಅವರಿಗೆ ಚೆ ಕೋಳಿ ತಂದು ಕೋಳಿ ಅರ್ಪಿಸ್ತಾರೆ ದೇವತೆಗೆ ಕೋಳಿ ಅರ್ಪಿಸಿ ಆಮೇಲೆ ತಾವು ಮಾಡಿಕೊಂಡು ಊಟ ಮಾಡ್ತಾರೆ ಕುರೀನ ತೊಗೋ ಕುರೀನ ಕೊಯ್ಯೋದಕ್ಕೆ ಮುಂಚೆ ಅಲ್ಲಿ ಅವ್ರು ಮನೆಲ್ಲಿಂದ ಇಬ್ಬರು ದೀನಮಸ್ಕಾರ ಹಾಕ್ಕೊಂತ ಹೋಗ್ತಾರೆ ದುರ್ಗಮ್ಮನ ಗುಡಿಗೆ ದುರ್ಗಮ್ಮನ ಗುಡಿಗೆ ಹೋಗಿ ಕುರೀ ಕುರಿಗೆ ಹಾರ ಎಲ್ಲ ಪೂಜೆ ಮಾಡಿಕೊಂಡು ಕುರೀನ ಕರ್ಕೊಂಡು ಹೋಗಿರ್ತಾರೆ ಅವ್ರು ದೀನಮ್ಸ್ಕಾರ ಹಾಕಿ ಹೊಸ ಬಟ್ಟೆ ಉಟ್ಕೊಂಡ್ಬರ್ತಾರೆ ಬಂದ ತಕ್ಷ್ಣನೇ ಆ ಕುರೀನ ಅಲ್ಲೇ ಮುಸ್ಲಿಮ್ಸ್ ಕೈಯಲ್ಲಿ ಕಡಿದು ನಮ್ಮ ಮನೆಗೆ ತೊಗೊಂಬಂದು ಅದನ್ನು ಸುಲಿದು ಹೆಚ್ಚಿ ಸಣ್ಣಗೆ ಮಾಡಿ ಆಮೇಲೆ ಚಿಕನ್ ಮಾಡ್ತಾರೆ ಚಿಕನು ಮಾಡ್ತಾರೆ ಮಟನೂ ಮಾಡ್ತಾರೆ ಅದನ್ನು ಅಡುಗೆ ಮಾಡ್ತಾರೆ ಅವಾಗ ಅದನ್ನು ಎಲ್ಲರೂ ಸೇರಿ ಊಟ ಮಾಡ್ತೀವಿ ಮರುದಿನ ಅದೇ ತಲೆ ಮಾಂಸಾನ ಊದಿಸಿರ್ತಾರೆ ತಲೆ ಕಾಲು ಅಂತಂದು ಅದನ್ನು ಮರುದಿನ ಇವತ್ತಿನ ದಿನ ಚಿಕ ಕೊ ಮಟನ್ ಮಾಡಿದ್ದಾರಲ್ವ ಮ ಕುರಿ ಮಾಡ್ಯಾರಲ್ವ ಮರುದಿನ ಅದನ್ನು ತಲೆ ಕಾಲು ಅಂತ ತಗ್ದಿಟ್ಟಿರ್ತಾರೆ ಅದನ್ನು ತಲೆ ಕಾಲು ಅಂದು ಮಾಡ್ತಾರೆ ಅವತ್ತು ತಲೆ ಕಾಲು ಮಾಡಿ ಎಲ್ಲರೂ ಊಟ ಮಾಡಿ ಎಲ್ಲರೂ ಬೀಗರು ಊರಿಗೆ ಹೋಗ್ತಾರ ಒಬ್ಬೊಬ್ಬರು ಏನೂ ತಿನ್ಲಾರ್ದೋರ್ ಇರ್ತಾರೆ ಅವ್ರಿಗೆ ಏನಾರೂ ಸಿಹಿ ಮಾಡಿಕೊಡ್ತಾರೆ ಏನಾರೂ ಸ್ಪೆಷಲ್ ಅವ್ರಿಗೇನು ಬೇಕಾಗಿರ್ತತ ಅದು ಮಾಡಿಕೊಡ್ತಾರೆ ನಮ್ಮ ಮನೇಲ್ಲಿ ಹಾಗೆ ಮಾಡ್ತಾರೆ ನಾನು ಮತ್ತು ನಮ್ಮ ತಾಯಿನೂ ಮಟನ್ ಊಟ ಮಾಡಲ್ಲ ನಾನೂ ಮಟನ್ ತಿನ್ನೋಲ್ಲ ಅಂದರೆ ಕುರಿ ತಿನ್ನೋಲ್ಲ ಕುರಿ ತಿನ್ಲಾರ್ದಕ್ಕೆ ನಮಗೆ ಚಿಕನ್ ಮಾಡಿರ್ತಾರೆ ಇಲ್ಲ ಫಿಶ್ ತಂದಿರ್ತಾರೆ ಫಿಶ್ಶಿನ ಊಟ ಮಾಡ್ತೀವಿ ನಾವು ಹೀಗೆ ಹಬ್ಬಗಳಲ್ಲಿ ನಾನಾ ರೀತಿಯ ಅಡುಗೆಗಳನ್ನು ಮಾಡ್ತೀವಿ